ನಾವು ಹಳೆದು ಅಲ್ಲ ಹೊಸದು ಅಲ್ಲ ಈಗ ಮಧ್ಯ ಹೊಂದಿರ್ತಕ್ಕಂತ ತಲೆಮಾರಿನವ್ರು ಹಳೆದವ್ರ್ಗೆ ಎ ಹೇಳಬೇಕಂದ್ರೆ ಹಳೆ ಅವರು ತಿಳುವಳಿಕೆ ಇದ್ದವ್ರು ಇರ್ತಾರೆ ಶಾಲೆ ಕಲಿಲಿಕ್ಕು ಸಹಿತ ಅವರು ಪ್ರಯತ್ನಶೀಲರು ಮತ್ತು ಅವರಿಗೆ ಕೆಲಸ ಮಾಡಬೇಕು ದುಡಿಬೇಕು ಕಷ್ಟ ಪಡಬೇಕು ಜೀವನದಲ್ಲಿ ಏನಾದರು ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಹಳೆ ತಲೆಮಾರಿನವ್ರಿಗಿರ್ತದೆ ಆದರೆ ಈಗಿನ ತಲೆಮಾರಿನವ್ರಿಗೆ ಅಂತ ಒಂದು ವಿಚಾರ ಬರೋದಿಲ್ಲ ಈಗಿನವ್ರು ಏನೆಂದ್ರೆ ಬರಿ ಶೋಕಿ ಮಾಡುದು ಜಾಸ್ತಿ ಆಮೇಲೆ ಅವ್ರಿಗೆ ದುಡ್ಡು ಬೇಕು ಕಷ್ಟಪಡಬಾರ್ದು ಆದಷ್ಟು ಶ್ರೀಮಂತರಾಗ್ಬೇಕು ಅನ್ನುವಂತ ಒಂದು ವಿಚಾರ ಇರ್ತೈತೆ ಹೀಗಾಗಿ ಈಗಿನ ತಲೆಮಾರಿನವ್ರು ಕಷ್ಟಪಡದೆ ಮೇಲೇಳ್ಬೇಕು ಅನ್ನುವಂತ ಒಂದು ವಿಚಾರ ಬರತೈತೆ ಅವರಲ್ಲಿ ಆದರೆ ಹಳೆ ಬ ಹಳೆ ತಲೆಮಾರಿನವ್ರು ಕಾಶ್ ಸಾಕಷ್ಟು ಕಷ್ಟಪಟ್ಟು ತಮ್ಮ ಒಂದು ಜೀವನವನ್ನು ಸವೆಸಿ ಮುಂದಿನ ಒಂದು ಯುವ ಪೀಳಿಗೆಗೆ ಪ್ರಯತ್ನಶೀಲರಾಗ್ತಾರೆ ಮತ್ತು ಈಗಿನ ತಲೆ ಈಗಿನ ಹೆಚ್ಚಾಗಿ ಹುಡುಗರು ಕಂಪ್ಯೂಟ್ರ್ ಯುಗದವರು ಅಂತ ಹೇಳ್ಬೋದು ಆಮೇಲೆ ಅವ್ರಿಗೆ ಯಾವುದೇ ರೀತಿ ಮಾತಾಡಬೇಕಂದ್ರೆ ಒಟ್ಟು ಕ್ಯಾಲ್ಕುಲೇಟ್ರ್ ಇದ್ದಾಗೆ ಅದು ತಲೆ ಅಂದರೇನು ಅವರಿಗೆ ಮೊಬೈಲಾಗಲಿ ಕ್ಯಾಲ್ಕುಲೇಟ್ರಾಗಲಿ ಬೇಕು ಹಿಂದಿನವ್ರ ಹಾಗಿದ್ದಿಲ್ಲ ತಮ್ಮ ಸ್ವಂತ ವಿಚಾರದಲ್ಲಿ ತಾವೆ ಏನು ಏನಾದರು ಪ್ರಯತ್ನಶೀಲರಾಗ್ತಿದ್ದರು ಜೀವನ್ದೊಳಗೆ ಮುಂದುವರಿಬೇಕು ಸಾಕಷ್ಟು ಕಷ್ಟಪಡಬೇಕು ಅನ್ನುವಂತ ವಿಚಾರ ಬರ್ತಿತ್ತು ಆಮೇಲೆ ಅವರು ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ಎಲ್ಲ ಒಂದು ಸಂಬಂಧವನ್ನ ಏನು ತಮ್ಮಲ್ಲಿ ಇಟ್ಟುಕೊಂಡು ಆ ಭಾವನೆಯನ್ನು ನಡೆದುಕೊಂಡು ಹೋಗ್ತಿದ್ದರು ಆದರೆ ಈಗಿನವ್ರು ಹಾಗಲ್ಲ ಈಗಿನ್ನು ಏನಪ್ಪ ಅಂದ್ರೆ ಗಂಡ ಹೆಂಡತಿ ತಮ್ಮ ಮಕ್ಳು ಅಷ್ಟೇ ಬೇಕು ಉಳ್ದವ್ರು ತಂದೆ ತಾಯಿ ಬೇಕಾಗಿಲ್ಲ ಅಣ್ಣ ತಮ್ಮಗಳು ಬೇಕಾಗಿಲ್ಲ ಅಕ್ಕ ತಂಗಿಯರು ಬೇಕಾಗಿಲ್ಲ ಬಂಧು ಬಾಂಧವರು ಬೇಕಾಗಿಲ್ಲ ಅನ್ನೊ ಅಂತ ಒಂದು ಸ್ವಭಾವ ಈಗಿನವರಿಗೆ ಬೆಳೆದುಬಿಟ್ಟಿದೆ ಹೀಗಾಗಿ ಈಗಿನವರಿಗೆ ಮತ್ತು ಹಳಬರಿಗೆ ಬಹಳ ವ್ಯತ್ಯಾಸ ಇದೆ ಹಳಬರು ಪ್ರತಿಯೊಬ್ಬನ್ನು ಹಚ್ಕೊಂಡು ಮಾತಾಡ್ತಿದ್ದರು ಯಾರೇ ಬಂದರು ಸಹಿತ ಬರ್ರಿ ಕೂತುಕೊಳ್ಳ್ರಿ ಊಟ ಮಾಡಿರಿ ಅಂತ ಹೀಗೆಲ್ಲ ಒಂದು ಆತ್ಮೀಯತೆಯಿಂದ ಕಾಣ್ತಿದ್ದರು ಆಗ ಆದರೆ ಈಗಿನವ್ರು ಅಷ್ಟೊಂದು ಆತ್ಮೀಯತೆ ಅವರಲ್ಲಿ ಬರೋದಿಲ್ಲ ಯಾಕೆಂತಂದ್ರೆ ಈಗ ಉದಾಹರಣೆಗಾಗಿ ಹೇಳಬೇಕಂದ್ರೆ ಒಂದು ದೊಡ್ಡ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದರೆ ಈವನ್ ತಂದೆ ತಾಯಿ ಕೂಡ ಅಲ್ಲಿಗೆ ಹೋದ್ರೆ ಅವ್ರು ಇವ್ರು ಯಾವಾಗ ಊರಿಗೆ ಹೋದಾರಪ್ಪ ಅಥವಾ ಇವರು ನಮ್ಮನ್ನು ಒಂದು ಎರಡು ದಿವಸ ಇದು ಅಷ್ಟೆ ಮುಂದೆ ತಮ್ಮ ತಮ್ಮ ಮತ್ತೆ ಊರಿಗೆ ಹೋಗಬೇಕು ಅನ್ನುವಂತ ವಿಚಾರ ಅವ್ರಲ್ಲಿ ಇರ್ತೈತೆ ಹೊರತು ಆದರೆ ಇವ್ರು ನಮ್ಮ ತಂದೆ ತಾಯಿ ಇವ್ರನ್ನಾವು ಸರಿಯಾಗಿ ನೋಡ್ಕೋಬೇಕು ಇವ್ರಿಗೆ ನಾವು ಸರಿಯಾದ ಒಂದು ಕಾಳಜಿ ಮಾಡಬೇಕು ಆರೋಗ್ಯ ರಕ್ಷಣೆ ಮಾಡಬೇಕು ಅನ್ನುವಂತ ವಿಚಾರ ಅವರಲ್ಲಿ ಬರೋದಿಲ್ಲ ಹೀಗಾಗಿ ತಂದೆ ತಾಯಿ ಬಂಧು ಬಳಗ ಅವ್ರಿಗೆ ಅಷ್ಟಕ್ಕಷ್ಟೆ ಸಂಬಂಧ ಆದರೆ ಹಳಬರು ಹಾಗಲ್ಲ ಯಾರೇ ಬರಲಿ ಅವ್ರು ನಮ್ಮತ್ತಿರ ಇರಲಿ ಉಣ್ಣಲಿ ತಿನ್ನಲಿ ಅವ್ರು ನಮ್ಮ ಯೋಗ ಕ್ಷೇಮವನ್ನು ಅವರ ಆಗು ಹೋಗುಗಳನ್ನು ಖರ್ಚು ವೆಚ್ಚವನ್ನು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವಂತ ಶಕ್ತಿ ಅವ್ರಲ್ಲಿ ಇರುತಿತ್ತು ಹೀಗಾಗಿ ಹಳೆ ತಲೆಮಾರಿನವ್ರು ಬಹಳ ಉತ್ತಮರು ಅವ್ರ ಬಗ್ಗೆ ಎಷ್ಟು ಹೇಳಿದರು ಕಡಿಮೆನೆ ಮತ್ತು ಹಳೆ ತಲೆಮಾರಿನವ್ರಿಗೆ ವಿಚಾರ ಮಾಡಕೆ ಹತ್ತಿದ್ರೆ ಅವರು ಜೀವನದಲ್ಲಿ ಏನಪ್ಪ ಅಂದರೆ ಸಾಧಿಸಿ ಮುಂದುವರಿಬೇಕು ಜೀವನದಲ್ಲಿ ಒಂದು ಒಳ್ಳೆ ಹೆಸ್ರನ್ನು ಗಳಿಸ್ಬೇಕು ಅನ್ನುವಂತ ವ್ಯಕ್ತಿಗಳು ಆಮೇಲೆ ಯಾವ್ದೇ ಜಗಳ ಬಂದರು ಸಹಿತ ಅವನ್ನ ತಮ್ಮ ತಮ್ಮೊಳಗೆ ಬಗೆ ಹರಿಸ್ಕೊಂತಿದ್ರು ಈಗಿನವ್ರು ಹಾಗಲ್ಲ ಈಗ ಜಗಳ ಮಾಡಿದರೆ ಸಹಿತ ಅವ್ರೇನು ಮಾಡ್ತಾರೆ ಆಗಿಂದಾಗ್ಗೆ ಅವ್ರ್ಗೆ ಅವರೆ ಇವ್ರ್ಗೆ ಇವರೆ ದೂರ ಹೋಗಿ ಬಿಡ್ತಾರೆ ಅವ್ರು ಹಾಗಲ್ಲ ಹಳೆ ಸಂಬಂಧಗಳು ಮತ್ತೆ ಅವ್ರನ್ನು ಒಂದು ಗೂಡಿಸಿ ಅವ್ರನ್ನು ನಮ್ಮವರು ಅನ್ನುವಂತ ಒಂದು ಭಾವನೆಯನ್ನು ಇಟ್ಕೊಂಡು ಹೋಗ್ತಾಯಿದ್ದರು ಹೀಗಾಗಿ ಹಳೆ ತಲೆಮಾರಿನವ್ರು ಬಹಳ ಉತ್ತಮ ಅದಕ್ಕೆ ಅವ್ರಿಗೆ ನಾವು ಹೊಂದಿಕೊಂಡು ಹೋಗೋದು ಈಗಿನ ಜನ ಕಡಿಮೆ ಈಗಿನ ಜನ ಏನಪ್ಪ ಅಂದರೆ ತಾತ್ಪೂರ್ತಿಕ ವಿಚಾರ ಮಾಡ್ತಾರೆ ಹೊರತು ಹೆಚ್ಚಿನ ವಿಚಾರ ಮಾಡುವಂತ ಶಕ್ತಿ ಅವರಲ್ಲಿಲ್ಲ ಹಳೆ ತಲೆಮಾರಿನಲ್ಲಿ ಇದ್ದಂತ ಒಂದು ಏನಪ್ಪ ಅಂದರೆ ಸಂಬಂಧ ಆಗಲಿ ಅಥವಾ ಯಾವುದೆ ವಿಚಾರ ಆಗಲಿ ನಾವು ಬೇಕು ಅನ್ನುವಂತ ಒಂದು ಆಸಕ್ತಿ ಇರ್ತಿತ್ತು ಅವರಲ್ಲಿ ಆಮೇಲೆ ಬಂದವರಿಗೆ ಕಾಳಜಿ ಮಾಡ್ತಿದ್ದರು ಬಂದವ್ರನ್ನ ಅತಿಥಿಗಳಂತೆ ಕಾಣ್ತಿದ್ದರು ಹೀಗಾಗಿ ಅವರು ಹೊಲದಲ್ಲಿ ಕೆಲ್ಸ ಮಾಡೋದನ್ನ ಅಷ್ಟೇ ತಯಾರಿ ಯಾವ್ದೇ ಕಷ್ಟಪಡೋಕು ಅಷ್ಟೇ ಅವ್ರು ತಯಾರಿರತಿದ್ರು ಈಗಿನವ್ರು ಕಷ್ಟ ಪಡಲಾರ್ದೆ ಸುಖ ಪಡಬೇಕು ಕಷ್ಟ ಪಡಲಾರ್ದೆ ದುಡ್ಡು ಬರಬೇಕು ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಬೆಳೆದಿರ್ತಕ್ಕಂತವ್ರು ಆದರೆ ಈಗಿನವರು ಸಾಕಷ್ಟು ಶಾಲೆ ಕಲಿತಾರೆ ಆದರೆ ಅವರಲ್ಲಿ ಒಳ್ಳೆ ಗುಣಗಳಿರೋದಿಲ್ಲ ಒಳ್ಳೆ ಅವರಲ್ಲಿ ವಿಚಾರಗಳಿರೋದಿಲ್ಲ ಅವ್ರು ಏನಪ್ಪ ಅಂದ್ರೆ ಯಾರು ಅವ್ರಿಗೆ ಬೇಕಾಗಿಲ್ಲ ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಬೆಳಿತಾ ಇದ್ದಾರೆ ಹೀಗಾಗಿ ಹಳೆ ತಲೆ ಮಾರಿನವ್ರಿಗೆ ಈಗಿನವ್ರಿಗೆ ಭಾಳ ವ್ಯತ್ಯಾಸ ಇದೆ ಆಮೇಲೆ ಈ ಎರಡು ವಿಚಾರ ಮಾಡ್ಲಾಗಿ ಈ ಹಳೆ ತಲೆಮಾರಿನವ್ರೆ ಸಹಿಷ್ಣರು ಅನ್ನುವಂತ ಭಾವನೆ ನನ್ನಲ್ಲಿ ಬರ್ತದೆ ಆಮೇಲೆ ಆರೋಗ್ಯ ದೃಷ್ಟಿಯಿಂದನು ಅವ್ರು ಗಟ್ಟಿಮುಟ್ಟು ಹಳೆ ತಲೆಮಾರಿನವರು ಅವ್ರ್ಗೆ ಯಾವುದೆ ರೋಗ ರುಜಿನಗಳು ಇರ್ತಿದ್ದಿಲ್ಲ ಅವರು ತಡೆದುಕೊಳ್ಳುವಂತ ಒಂದು ಶಕ್ತಿ ಸಾಮರ್ಥ್ಯ ಅವರಲ್ಲಿರ್ತಿತ್ತು ಕಷ್ಟಪಟ್ಟು ದುಡಿತಿದ್ದರು ಕಷ್ಟಪಟ್ಟು ಅವರು ಶ್ರಮ ವಹಿಸಿ ತಮ್ಮ ಜೀವನವನ್ನು ತಾವು ನಡೆಸ್ಕೊಂಡು ಹೋಗ್ತಿದ್ರು ಈಗ ಕಷ್ಟಪಟ್ಟು ದುಡಿಯೋದು ಕಡಿಮೆ ಏನಪ್ಪ ತಕ್ಷಣ ಒಟ್ಟು ಏನಪ್ಪ ಅವ್ರಿಗೆ ದೊಡ್ಡ ಸಂಬಳ ಬೇಕು ಆರಾಮ್ ಜೀವನು ನಡೆಸ್ಬೇಕು ಯಾವ್ದೇ ರೋಗ ರುಜಿನಗಳು ಬಂದರು ಸಹಿತ ಅವರಲ್ಲಿನ ತಡಕೊಳ್ಳುವಂತ ಶಕ್ತಿ ಇಲ್ಲ ಈಗಿನವ್ರಿಗೆ ನಲವತ್ತು ವರ್ಷ ಆಗಿಬಿಟ್ರೆ ಅವ್ರು ಆಗಲೇ ಏನಪ್ಪ ಅಂದ್ರೆ ಮುದುಕರು ಅಥವಾ ವಯಸ್ಸಾದವ್ರು ಟೈಪು ಒಂದು ಜೀವನವನ್ನ ನಡೆಸ್ತಾರೆ ಹೊರತು ಹಳಬರಾಗಿ ಕಷ್ಟ ಪಡೋದ್ ಕಡಿಮೆ ಹೊಲ ಗದ್ದೆಗಳಲ್ಲಿ ಕೂಡ ಶ್ರಮವಹಿಸ್ತಾರೆ ಹಳಬರು ಮತ್ತು ಅವರು ಜೀವನದಲ್ಲಿ ಮುಂದುವರಿಬೇಕು ಅನ್ನುವಂತ ಶಕ್ತಿನು ಇತ್ತು ಈಗಿನವರಿಗಿದೆ ಆದರೆ ಏನಪ್ಪ ಅಂದ್ರೆ ಕಷ್ಟ ಪಡಲಾರ್ದೆ ಮುಂದುವರಿಬೇಕನ್ನುವಂತ ಭಾವನೆ ಇದೆ ಹೊರತು ಕಷ್ಟಪಡಬೇಕು ಅನ್ನುವಂತ ಭಾವನೆ ಇಲ್ಲ ಹೀಗಾಗಿ ನಾವು ಹಳಬರಿಗೆ ಈಗಿನವರಿಗೆ ಹೋಲಿಸಿ ನೋಡಿದರೆ ಬಹಳ ವ್ಯತ್ಯಾಸ ಇದೆ ಆಮೇಲೆ ಯಾವುದೇ ಒಂದು ಮದುವೆ ಮುಂಜಿ ಅಥವಾ ಮನೆಯಲ್ಲಿ ಬರತಕ್ಕಂತ ಕಾರ್ಯಕ್ರಮಗಳು ಏನೇ ಇದ್ದರು ಸಹಿತ ಹಳೆ ತಲೆಮಾರಿನವ್ರು ಅತಿ ವಿಜೃಂಭಣೆಯಿಂದ ಅದನ್ನು ನಡೆಸಿಕೊಡ್ತಿದ್ರು ಆಚರ್ಸ್ತಿದ್ದರು ಆಮೇಲೆ ಯಾವುದೇ ಒಂದು ದುಡ್ಡಿನ ವ್ಯವಹಾರ ಇರಲಿ ಕಷ್ಟ ಬಂದರು ಸಹಿತ ಮೈಮೇಲೆ ಹೊತ್ತುಕೊಂಡು ಜವಾಬ್ದಾರಿಯಿಂದ ಅದನ್ನು ನೋಡಿಕೊಂಡು ಹೋಗ್ತಿದ್ದರು ಆದರೆ ಈಗ ಈಗಿನವ್ರು ಏನಂದ್ರೆ ಅದನ್ನು ಯಾವುದು ಜವಾಬ್ದಾರಿನೆ ಬೇಡ ಅನ್ನುವಂತ ಭಾವನೆಯನ್ನು ವ್ಯಕ್ತ ಪಡಿಸ್ತಾರೆ ಆದರೆ ಬಂದಂತ ಒಂದು ಸಮಸ್ಯೆಗಳ್ನ ಎದರಿಸುವಂತ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಕಡಿಮೆ ಈಗಿನಲ್ಲಿ ಈಗಿನಲ್ಲಿ ಇರ್ತಕ್ಕಂತ ಜನ್ರಿಗೆ ಹೀಗಾಗಿ ನನ್ನ ವಿಚಾರ ಅಂದರೆ ಹಳೆ ತಲೆಮಾರಿನವ್ರೆ ಬಹಳ ಒಳ್ಳೆದು ಅವ್ರೇ ಯೋಗ್ಯರು ಅನ್ನುವಂತ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾಯಿದ್ದೆನೆ ಮತ್ತು ಹೆಚ್ಚಿನ ವಿಷಯ ಹೇಳ್ಬೇಕಂದ್ರೆ ವ್ಯವಹಾರ ಮಾಡೋರು ಕಡಿಮೆ ಈಗ ನೌಕರಿ ಬೇಕಂತಾರೆಲ್ಲರು ಆಮೇಲೆ ನೌಕರಿ ಹಳ್ಳಿಯೊಳಗೆ ಇರಾಂಗಿಲ್ಲ ಎಲ್ಲ ಸಿಟಿ ಒಳಗೆ ಇರಬೇಕು ನಾವು ಸಿಟಿ ಜೀವನದಲ್ಲೆ ಜೀವನ ಸಾಗಿಸಬೇಕು ಎನ್ನುವಂಥವ್ರು ಈಗಿನವರಿದ್ದಾರೆ ಹಳ್ಳಿ ಹಳೆ ವಯಸ್ಸಿವ್ರೆಲ್ಲ ಅವರು ಹಿಂದೆ ಹೊಲ ಗದ್ದೆಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದರು ಹಳ್ಳಿಯಲ್ಲಿ ಜೀವನ ಮಾಡ್ತಿದ್ದರು ಹಳ್ಳಿಯ ಜನ್ರನ್ನು ಹಚ್ಕೊಂತಿದ್ದರು ಹಳ್ಳಿಯ ಬಂಧು ಬಳಗವನ್ನು ಕರೆಸ್ತಿದ್ದರು ಹಬ್ಬ ಹರಿದಿನಗಳನ್ನು ಆಚರಿಸ್ತಿದ್ರು ಇಂಥ ಒಂದು ವಿಚಾರದಲ್ಲಿ ಹಳೆ ತಲೆಮಾರಿನವರೆ ಬಹಳ ಉತ್ತಮ ಅಂತ ಹೇಳಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ಈಗಿನವ್ರಿಗೆ ಹಳಬರಿಗೆ ಅಂದ್ರೆ ಅವರು ಅವ್ರ ಜೀವನದಲ್ಲಿ ಯಾವುದು ಕಷ್ಟ ಪಡಬಾರ್ದು ಅನ್ನುವಂತ ಜೀವನ ಇದೆ ಅವ್ರದ್ದು ಒಟ್ಟು ಏನಪ್ಪ ತನ್ನಿಂದ ತಾನೆ ದುಡ್ಡು ಬರಬೇಕು ಜೀವನ ನಡಿತಾ ಇರಬೇಕು ಆದ್ರೆ ಕಷ್ಟಪಟ್ಟು ಜೀವನ ಮಾಡುವಂತ ಶಕ್ತಿ ಅವರಲ್ಲಿಲ್ಲ ಆಮೇಲೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಈಗಿನವ್ರಿಗೆ ಇದ್ದದ್ದರಲ್ಲೆ ಖುಷಿ ಪಡಬೇಕು ಇದ್ದದ್ದರಲ್ಲೆ ನಾವು ಜೀವನ ನಡೆಸ್ಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂತ ಭಾವನೆ ಇಲ್ಲ ಏನಾದರು ಆಗಲಿ ಬೇರೆದವ್ರನ್ನ ನಾವು ಜೀವನದಲ್ಲಿ ಅವ್ರನ್ನ ಏನಪ್ಪ ಅಂದರೆ ಹಿಂದಕ್ಕೆ ನೂಕಿ ನಾವು ಮುಂದ್ವರಿಬೇಕು ಎನ್ನುವಂತ ಭಾವನೆ ಈಗಿನವರಿಗಿದೆ ಆದರೆ ಹಳಬರಲ್ಲಿ ಅಂತ ಭಾವನೆ ಇಲ್ಲ ಅವರು ತಮ್ಮ ಸಂಬಂಧಿಕರಲ್ಲಿ ಬಂಧುಗಳಲ್ಲಿ ಯಾರೆ ಕಷ್ಟ ಸುಖದಲ್ಲಿದ್ದರೆ ಅವರು ಕರೆದುಕೊಂಡು ಅವರಿಗೆ ಸಹಾಯ ಮಾಡಿ ಅವರಿಗು ಕೂಡ ತಾವು ಕಷ್ಟದಲ್ಲಿದ್ದರು ಕೂಡ ಅವರನ್ನು ಕೂಡ ಏನಪ್ಪ ಸಮಭಾವತ್ವವನ್ನು ನೋಡಿಕೊಂಡು ಹೋಗುವಂತ ಭಾವನೆ ಇರುತ್ತಿತ್ತು ಹೀಗಾಗಿ ಈ ಹಳಬರಿಗೆ ಮತ್ತೆ ಈಗಿನವ್ರಿಗೆ ಹೋಲಿಕೆ ಮಾಡಿದರೆ ಹಳಬರೆ ಬಹಳ ಒಳ್ಳೆಯವರು ಒಳ್ಳೆಯ ಒಂದು ಸುಸಂಸ್ಕೃತರು ಅನ್ನು ಅನ್ನುವಂತ ಭಾವನೆಯನ್ನ ಇಟ್ಟುಕೊಂಡು ನಡೆಸ್ತಾಯಿದ್ರು ಹೀಗಾಗಿ ಹಳಬರು ಅಂದರೆ ನನಗೆ ಬಹಳ ಖುಷಿ ಈಗಿನವರು ಅಷ್ಟೊಂದು ಯಾವುದೆ ದೃಷ್ಟಿಯಿಂದ ಹಚ್ಕೊಳ್ಳಲ್ಲ ಮಾತಾಡೋದು ಇಲ್ಲ ಹಾಯ್ ಅನ್ನುವಂತ ಭಾವನೆ ಅಷ್ಟೆ ಎಲ್ಲಾರು ಕಂಡ್ರೆ ಇವ್ರು ನಮ್ಮವರು ಅನ್ನುವಂತ ಭಾವನೆ ಇಲ್ಲ ಮರೆಯಾಗಿ ಹೋಗುವಂತ ಭಾವನೆ ಇದೆ ಅವರಲ್ಲಿ ಹೀಗಾಗಿ ಈ ಹಳಬರಿಗೆ ಇವರಿಗೆ ಭಾಳ ವ್ಯತ್ಯಾಸ ಐತೆ ಹಳಬರು ದೂರ ಕಂಡರು ಸಹಿತ ಹೋಗಿ ಅಪ್ಪಿಕೊಂಡು ಅವ್ರನ್ನು ಬನ್ನಿ ಮನೆಗೆ ಅಂತೇಳಿ ಕರ್ಕೊಂಡು ಹೋಗಿ ಅವರಿಗೆ ಊಟ ಉಪಚಾರ ಎಲ್ಲ ಮಾಡಿಸ್ತಿದ್ರು ಈಗಿನವ್ರು ಕಂಡರು ಕಾಣದಂತೆ ಹೋಗ್ತಾಯಿದ್ದಾರೆ ಹೀಗಾಗಿ ಈಗಿನ ಜನರಿಗೆ ಹಳಬರಿಗೆ ಬಹಳ ವ್ಯತ್ಯಾಸ ಇದೆ ಅದಕ್ಕೆ ನನ್ನ ವಿಚಾರ ಏನಪ್ಪ ಅಂದರೆ ಹಳಬರೆ ಒಳ್ಳೆದು ಹಳಬರೆ ಶ್ರೇಷ್ಠ ಅನ್ನುವಂತ ಭಾವನೆಯನ್ನು ವ್ಯಕ್ತ ಪಡಿಸ್ತಾಯಿದ್ದೇನೆ ಥ್ಯಾಂಕ್ ಯು